ಐದು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಹದಿಮೂರು ಹತ್ತು ಏಪ್ರಿಲ್ ಎರಡು ಸಾವಿರದ ಹದಿನೇಳು ಒಂಬತ್ತು ಮೇ ಎರಡು ಸಾವಿರದ ಹದಿನಾಲ್ಕು ಒಂದು ಏಪ್ರಿಲ್ ಎರಡು ಸಾವಿರದ ಹದಿನೆಂಟು